ನಾವು ಯಾವುದೇ ಒಂದು ಕ್ರೀಡೆಯನ್ನು ಆಡಬೇಕಾದ್ರೂ ಆ ಕ್ರೀಡೆಯ ಬಗ್ಗೆ ತಿಳ್ಕೋಬೇಕು ಮೊದಲು ಕ್ರಿಕೆಟು ವಾಲಿಬಾಲು ಬಾಸ್ಕೆಟ್ಬಾಲು ಹಾಕೀನೋ ಈ ಥರ ಯಾವುದೇ ಒಂದು ಕ್ರೀಡೆ ಆಗಿರಲಿ ಅದರ ಬಗ್ಗೆ ನಾವು ಸರಿಯಾಗಿ ಮೊದಲು ತಿಳ್ಕೋಬೇಕು ಅದಕ್ಕೆ ತಿಳ್ಕೋಬೇಕಂತಂದ್ರೆ ಅದಕ್ಕಂತ ಸಂಬಂಧಪಟ್ಟಂತ ಕೋಚಿಂಗ್ ಇರ್ತಾರೆ ಕೋಚ್ ಮಾಡೋವ್ರು ಆ ಕೋಚ್ ಮಾಡೋ ಕೋಚ್ ಕೊಡೊವ್ರ ಕಡೆ ನಾವು ಹೋಗಬೇಕು ಈಗ ಒಂದು ಉದಾಹರಣೆಗೆ ಕ್ರಿಕೆಟ್ ಕ್ರಿಕೆಟ್ ಅಕಾಡಮಿ ಅಂತ ಇರತೈತಿ ಆ ಕ್ರಿಕೆಟ್ ಅಕಾಡಮಿಯಲ್ಲಿ ಹೋಗಬೇಕು ಅಲ್ಲಿ ಹೋಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸಿ ಅಲ್ಲಿ ಕೋಚರು ಇರ್ತಾರೆ ಆ ಕೋಚರು ನಮಗೆ ಕ್ರಿಕೆಟ್ ಬಗ್ಗೆ ಕೋಚಿಂಗ್ ಕೊಡ್ತಾರೆ ದಿನನಿತ್ಯ ಒಂದು ತಾಸು ಎರಡು ತಾಸು ನಾವು ಗ್ರೌಂಡ್ನಾಗ ಹೋಗಿ ಯಾವ ರೀತಿ ಬ್ಯಾಟಿಂಗ್ ಮಾಡಬೇಕು ಯಾವ ರೀತಿ ಬೌಲಿಂಗ್ ಹಾಕಬೇಕು ಯಾವ ರೀತಿ ಫೀಲ್ಡಿಂಗ್ ಮಾಡಬೇಕು ಯಾವ ರು ಯಾವ ರೀತಿ ವಿಕೆಟ್ ಕೀಪಿಂಗ್ ಮಾಡಬೇಕು ಯಾವ ರೀತಿ ನಾವು ಬಾಲನ್ನು ಕ್ಯಾಚ್ ಹಿಡಿಬೇಕು ಯಾವ ರೀತಿ ನಾವು ವಿಕೆಟನ್ನು ತೆಗೀಬೇಕು ಈ ರೀತಿಯಾಗಿ ಕೋಚರು ನಮಗೆ ದಿನ ದಿನ ಪ್ರತಿ ದಿನಾನೂ ನಮಗೆ ಕೋಚಿಂಗ್ ಕೊಟ್ಕೊಂತಾನ ಹೋಗ್ತಾರೆ ಆಮೇಲೆ ಅಲ್ಲಿ ನಾವು ಆ ಅಕಾಡಮಿ ಹೋಗೋದ್ರಿಂದ ಅಲ್ಲಿ ಎಲ್ಲ ಸೌಲಭ್ಯಗಳು ಸಿಕ್ತಾವು ಸೌಲಭ್ಯ ಅಂತಂದ್ರೆ ಈಗ ಬಾಲ್ ನಮ್ಮ ಕಡೆ ಇರೋದಿಲ್ಲ ಆ ಬಾಲ್ ಅಲ್ಲಿ ಇರ್ತಾವೆ ಬ್ಯಾಟ್ ಇರ್ತಾವೆ ಸ್ಟಂಪ್ ಇರ್ತಾವೆ ಆದರೆ ನಮಗೆ ಸೌಲಭ್ಯ ಅಂತಂದರೆ ನಮಗೆ ಉಪಯೋಗ ಅಲ್ಲಿ ನಮಗೆ ಆ ಕೋಚರು ನಮಗೆ ಕೋಚ್ ಕೊಡ್ತಾರೆ ಅಲ್ಲಿ ಅವ್ರ ಕಡೆ ಇರೋ ಎಲ್ಲ ವಸ್ತು ಇಂದ ನಾವು ತೊಗೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಸ್ಟಂಪ್ ಪ್ಯಾಡ್ ಇರೋದಿಲ್ಲ ಹೆಲ್ಮೆಟ್ ಇರೋದಿಲ್ಲ ಈ ರೀತಿಯಾಗಿ ನಮಗವರು ಅಲ್ಲಿ ತಮ್ಮಲ್ಲಿ ಇರುವಂತಹ ಸೌಲಭ್ಯಗಳನ್ನು ನಮಗೆ ಉಪ್ಯೋಗ್ ಉಪಯೋಗ ಮಾಡಿಕೊಂಡು ನಮಗೆ ಉಪಯೋಗ ಮಾಡಿಕೊಂಡು ನಾವದನ್ನು ಕಲೀಬೇಕು